ನಾನು ಒಮ್ಮೆ ಬೆಂಗಳೂರಿಗೆ ಹೋಗಿದ್ದು ಫ್ರೆಂಡ್ಸ್ ಜೊತೆ ಸೊ ಅಲ್ಲಿ ಬಂದು ನನಗೆ ಊಟದಲ್ಲಿ ತುಂಬಾ ದುಬಾರಿಯಾಗಿತ್ತು ಲೈಕ್ ಬಳ್ಳಾರಿಗೆ ಕಂಪೇರ್ ಮಾಡಿದರೆ ನಮಗೆ ಬ್ಯಾಂಗ್ಳೂರಲ್ಲಿ ತುಂಬಾ ದುಬಾರಿ ಇವು ಆ ಊಟದ ಸಮ್ ಊಟ ಬಂದುಬಿಟ್ಟು ನಮಗೆ ಲೈಕ ಒಂದು ಪ್ಲೇಟ್ ಇಲ್ಲಿ ತಟ್ಟೆ ಇಡ್ಲಿ ತಿನ್ಲಿಕ್ಕೆ ನಮಗೆ ಹತ್ತು ಮೂವತ್ತರಿಂದ ನಲ್ವತ್ತು ರುಪಾಯಿ ಖರ್ಚಾಗತ್ತೆ ಅದೇ ಬ್ಯಾಂಗ್ಳೂರಲ್ಲಿ ತಿನ್ಲಿಕ್ಕೋಗಿ ನೀವು ನಲ್ವತ್ತು ನಿಮಗೆ ನೂರು ನೂರ ಐವತ್ತು ಈ ಥರ ಖರ್ಚಾಗತ್ತೆ ಸೊ ಅಲ್ಲಿಂದ ನನಗೆ ದುಬಾರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ದುಬಾರಿ ಆದ ನಂತರ ನೆಕ್ಸ್ಟ್ ಬಂದು ನಾವು ಪ್ಲೇಸಸ್ ಅಂದರೆ ಯಾವುದೇ ಥರದ ಸ್ಥಳಗಳ್ನ ವಿಸಿಟ್ ಮಾಡ್ಲಿಕ್ಕೆ ಹೋದಾಗ ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ನಾವು ಮೂಮೆಂಟ್ ಆಗಬೇಕು ಅಂದರೆ ಐ ಮೀನ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗೆ ಆಟೋ ಖರ್ಚ್ ಅಂತ ಇರುತ್ತೆ ಸೊ ಟ್ರಾವೆಲಿಂಗ್ ಖರ್ಚ್ ಸೊ ಈ ಥರ ಖರ್ಚ್ ಆಗಬೇಕಾದ್ರೆ ಪ್ರಯಾಣದ ಖರ್ಚು ಅಂತಾರೆ ಸೊ ಪ್ರಯಾಣದ ಖರ್ಚಲ್ಲಿ ನಮಗೆ ಬಳ್ಳಾರಿಗೆ ಕಂಪೇರ್ ಮಾಡಿದ್ರೆ ಬಳ್ಳಾರೀಲಿ ನಮಗೆ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತರಲ್ಲಿ ಹೊರಟೋಗುತ್ತೆ ಸೊ ಅದೇ ಥರ ಬ್ಯಾಂಗ್ಳೂರಲ್ಲಿ ನಿಮಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡಲಿಕ್ಕೊದಾಗ

ಸೊ ಬಟ್ ಅಲ್ಲಿಂದ ಚಾರ್ಜಸ್ ಏನಾಯಿತು ಬಂದಮೇಲೇ ನಮಗೆ ಅಂದರೆ ಎಕ್ಸಪೆನ್ ಅಂದರೆ ತುಂಬಾ ದುಬಾರಿ ಆಯಿತು ಹತ್ತು ಸಾವಿರಗಿಂತ ಜಾಸ್ತಿ ಆಯಿತು ಅದಾದಮೇಲ್ಲೇ ನಾವು ಒಂದು ಸತಿ ತಿರುಪತಿಗ್ ಹೋಗಿದ್ವಿ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಸೊ ತಿರುಪತಿಗ್ ಹೋಗಬೇಕಾದ್ರೆ ನಾವು ಮೆಟ್ಟು ಹತ್ಕೊಂಡ್ ಹೋಗಬೇಕು ಸೋ ಮೆಟ್ಟಿಲು ಹತ್ಕೊಂಡ್ ಹೋಗ್ಬೇಕಾದ್ರೆ ನಮಗೆ ಹೊಟ್ಟೆ ತುಂಬಾ ಹಸಿತಾಯಿತ್ತು ಅಥ್ವ ವಾಟರ್ ಕುಡಿಬೇಕು ಅನಿಸ್ತಾಯಿತ್ತು ಸೊ ಆ ಟೈಮಲ್ಲಿ ಏನಂದರೆ ನಾವೇನಾದರು ತಗೋಬೇಕು ಅಂದರೆ ಸೊ ನಮಗೆ ಕಂಪೇರ್ ಮಾಡಿದರೆ ಕೆಳಗಡೆ ಗುಡ್ಡ ಹತ್ತೋಕ್ಕಿಂತ ಮುಂಚೆ ಕೆಳಗಡೆ ಏನು ಸಿಗುತ್ತೆ ಪ್ರೈಸಸ್ ಸೊ ಅದೇ ಥರದ್ದು ನಿಮಗೆ ಪ್ರೈಸಸ್ ಮೇಲೆ ಸಿಗೋಲ್ಲ ಹೋಗ್ಬೇಕಾದ್ರೆ ಲೈಕ್ ನಾನು ಒಂದು ಹಣ್ಣು ತಗೊಳ್ಳೋಕೆ ಹೋಗದ್ದೆ ಮಾವಿನ್ಕಾಯಿ ಹಣ್ಣು ಸೊ ಅದು ನಮಗೆ ಎಷ್ಟು ಸಿಗುತ್ತೆ ಅಪ್ರಾಕ್ಸಿಮೇಟ್ ಅಂದರೆ ಒಂದು ಹತ್ತು ರುಪಾಯ್ ಅಥ್ವ ಇಪ್ಪತ್ತು ರುಪಾಯ್ ಅನ್ಕೊಳಿ ಅದೇ ನಾನು ಹತ್ಬೇಕಾದ್ರೆ